ನಾನು ಕಾಲೇಜ್ ಮುಗಿಸಿದ ನಂತರ ಸರ್ಕಾರಿ ಉದ್ಯೋಗಕ್ಕಾಗಿ ಪ್ರಯತ್ನಿಸಿದ್ದೇನೆ ಆದರೆ ಆ ಸಮಯಕ್ಕೆ ಎಲ್ಲೂ ಸರ್ಕಾರಿ ಉದ್ಯೋಗದ ಅವಕಾಶವೇ ಇರಲಿಲ್ಲ ಈಗಿನ ವಿದ್ಯಾರ್ಥಿಗಳಿಗೆ ತುಂಬ ಅವಕಾಶವಿದೆ ಎಲ್ಲೋ ಪ್ರಯತ್ನಿಸಬಹುದು ಆದರೂ ಸರ್ಕಾರಿ ಉದ್ಯೋಗಕ್ಕಾಗಿ ತುಂಬ ಕಷ್ಟ ಇದೆ ಸಿಗು ನಮ್ಮ ಊರಿನಲ್ಲಿ ಸಿಗಲಿಕ್ಕಿಲ್ಲ ಅದ್ಯಾವುದೋ ಊರಿನಲ್ಲಿ ನಮಗೆ ಸಿಗುತ್ತದೆ ಆ ಪ್ರಯತ್ನದಲ್ಲಿ ನಾವು ತುಂಬ ಸೋಲುತ್ತೇವೆ ಆದರೂ ನಮ್ಮೂರಿನ ಪಂಚಾಯಿತಿಯಲ್ಲಿ ಆಗಲಿ ಶಾಲೆಯ ಇದರಲ್ಲಿ ಸರ್ಕಾರಿ ಉದ್ಯೋಗಸ್ಥರು ತುಂಬ ಒಳ್ಳೆಯದಾಗಿ ಕೆಲಸ ಮಾಡುತ್ತಾರೆ ಎಂಬ ಅಭಿಪ್ರಾಯ ನನಗಿದೆ ಈ ಬಗ್ಗೆ ನಾವು ಕೆಲವು ಸರ್ಕಾರಿ ಆಫೀಸಿಗೆ ಹೋದಾಗ ಅಲ್ಲಿನ ಸದಸ್ಯರು ನಮಗೆ ತುಂಬ ಕೋಪರೇಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಈ ಬಗ್ಗೆ ನಾವು ಏನೂ ಹೇಳಬೇಕಾಗಿಲ್ಲ ಆದರೂ ಖಾಸಗಿ ನಾವು ಕೆಲಸ ಮಾಡುವಾಗ ನಮಗೆ ತುಂಬ ಕಷ್ಟವಾಗುತ್ತದೆ ಯಾಕಂದರೆ ನಾವು ಅಲ್ಲಿ ಖಾಸಗಿಯಲ್ಲಿ ಅವರು ಹೇಳಿದ ಹಾಗೆ ನಾವು ಕೆಲಸ ಮಾಡಬೇಕಾಗ್ತದೆ ಆದರೂ ಅಲ್ಲಿ ಇನ್ಕ್ರುಮೆಂಟ್ ಅಂದರೆ ಸಂಬಳ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗುತ್ತದೆ ಆದರೆ ಸರ್ಕಾರಿ ಉದ್ಯೋಗಸ್ಥರಿಗೆ ನಾವು ನೋಡ್ತಾ ಇದ್ದೇವೆ ಈ ಅಂಗನವಾಡಿ ಕಾರ್ಯಕರ್ತರಿರ್ಬೋದು ಅಥವಾ ಈ ಆಶಾ ಕಾರ್ಯಕರ್ತರಿರ್ಬೋದು ಅವರಿಗೆ ಸಂಬಳಕ್ಕೆ ತುಂಬ ಪರದಾಡಬೇಕಾಗ್ತದೆ ಅದು ನನ್ನ ಅನುಭವ ಅಂತ ನಾನು ಹೇಳ್ತೇನೆ ಖಂಡಿತ ಹೀಗೆ ಸರ್ಕಾರಿ ಉದ್ಯೋಗ ಸಿಕ್ಕಿದ ಮೇಲೆ ಒಂದು ಪ್ರಯೋಜನ ಅಂದರೆ ಅವರು ಯಾವಾಗ ರಿಟೈರ್ಮೆಂಟ್ ಆಗ್ತಾರೆ ಅವ್ ಆಗ ಅವರಿಗೆ ಇದು ಏನು ಸಂಬಳವೋ ಏನೋ ಅವರ ಜೀವಿತಾವಧಿಯ ತನಕ ಬರ್ತದೆ ಅದೊಂದು ವಿಷಯಕ್ಕೆ ಮಾತ್ರ ಸರ್ಕಾರಿ ಉದ್ಯ ಬೇಕೇ ಬೇಕು ಎಂದು ನಾನು ಬಯಸ್ತೇನೆ ಆದರೂ ಈ ಸರ್ಕಾರಿ ಉದ್ಯೋಗಕ್ಕೆ ಒಮ್ಮೆ ನಾವು ಮನೆಯಲ್ಲಿ ನಮ್ಮ ಅರುವತ್ತು ವಯಸ್ಸು ಆದಾಗ ನಾವು ಮನೆಯಲ್ಲಿದ್ದರೆ ನಮಗೆ ಪೆನ್ಷನ್ ಸ್ಕೀಮ್ ಕೂಡ ಈಗ ಒಳ್ಳೆಯದಿದೆ ಅದರಲ್ಲಿ ಒಳ್ಳೆಯ ಅಂದರೆ ಆ ವ್ಯಕ್ತಿಯಿಂದ ಮತ್ತೆ ಅವನ ಮಡದಿಗೆ ಕೂಡ ಹೋಗುವಂಥ ಚಾನ್ಸಸ್ ತುಂಬ ಇರುತ್ತದೆ ಆದುದರಿಂದ ಸರ್ಕಾರಿ ನೌಕರಿ ಅಂದರೆ ಎಲ್ಲರಿಗೂ ಒಳ್ಳೆಯದಂತ ನನ್ನ ಭಾವನೆ